ಹೇಳಿ ಹಾಂ ನಾನು ಚೆನ್ನಾಗಿದ್ದೀನಿ ಮ್ಯಾಮ್ ನೀವು ಹೇಗಿದಿರಾ

ಚೆನ್ನಾಗಿ ನಡಿತಾ ಇದೆ ಮ್ಯಾಮ್ ಎಲ್ಲ ಮಕ್ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಹಾಂ ಕೇಳ್ತಿದ್ದಾರೆ ಸಲ್ಪ್ ಸ್ವಲ್ಪ ಜನ ತರ್ಲೆಗಳು ಇದ್ದಾರೆ ಮ್ಯಾಮ್ ಅಷ್ಟೇ ಮ್ಯಾಮ್ ಜೋರಾಗೇ ಇದ್ದಾರೆ ಹಾಂ ಬಟ್ ಪರವಾಗಿಲ್ಲ ಎಲ್ಲ ಹುಡುಗ್ರು ಒಳ್ಳೆಯವ್ರೆ ಚೆನ್ನಾಗಿ ಹಾಂ ಚೆನ್ನಾಗಿ ಕೇಳ್ತಾ ಇದ್ದಾರೆ ಮ್ಯಾಮ್ ಸ್ವಲ್ಪ ಒಂದು ಐದಾರು ಜನ ಮಾತ್ರ ಸ್ವಲ್ಪ ಅಷ್ಟೇ ಇನ್ನೆಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತಿದಾರೆ ಹಾಂ ಸರಿ ಮ್ಯಾಮ್ ಸರಿ ಮ್ಯಾಮ್ ಮ್ಯಾಮ್ ಅದೇ ಹಾಂ ಹೌದು ಮ್ಯಾಮ್ ಹೌದು ಇಷ್ಟಪಡ್ತಾರೆ ಎಲ್ಲರೂ ಹಾಂ ಸರಿ ಮ್ಯಾಮ್ ಎಸ್ ಮ್ಯಾಮ್ ಮುಗಿತಾ ಬಂದಿದೆ ಹಾಂ ಹೌದು ಮ್ಯಾಮ್ ಹಾಂ ಪ್ರಿಪೇರ್ ಮಾಡಿದ್ದೀನಿ ಮುಕ್ಕಾಲು ಪರ್ಸೆಂಟ್ ಆಗಿದೆ ಹಾಂ ಹಾಂ ಹೌದು ಅವ್ರ್ಗೆ ಎಲ್ಲ ಬುದ್ಧಿ ಹೇಳಿದಿವಿ ಮ್ಯಾಮ್ ಹಾಂ ಇಲ್ಲ ಮ್ಯಾಮ್ ಏನೂ ತೊಂದರೆ ಇಲ್ಲ ಮ್ಯಾಮ್

ಹಾಂ ಸರಿ ಮ್ಯಾಮ್ ಇಲ್ಲ ಏನೂ ಹಾಂ ಸರಿ ಹೌದು ಮ್ಯಾಮ್ ಹೌದು

ಹಾಂ ಹೌದು ಮ್ಯಾಮ್ ಹೌದು ಮ್ಯಾಮ್ ಮಕ್ಕಳಲ್ಲವಾ ಅವ್ರನ್ನ ಜಾಸ್ತಿ ಇದು ಮಾಡಬಾರ್ದು ಅಂತ ಹೌದು ಹೌದು

ಹೌದು ಮ್ಯಾಮ್ ಹೌದು ಹೌದು ಮ್ಯಾಮ್

ಹೌದು

ಮ್ಯಾಮ್ ಏನಿಲ್ಲ ಮ್ಯಾಮ್ ಏನಿಲ್ಲ ಹಾಂ ಯೆಸ್ ಮ್ಯಾಮ್ ಎಸ್ ಮ್ಯಾಮ್ ಗೊತ್ತು ಮ್ಯಾಮ್ ನೀವು ಏನು ಯಾವಾಗಲೂ ಫೋನ್ ತೆಗಿತೀರಲ್ಲ ಮ್ಯಾಮ್

ಹೌದು ಹಾಂ ಸರಿ ಮ್ಯಾಮ್ ಆಯಿತು ಹಾಂ ಸರಿ ಮ್ಯಾಮ್ ಆಯಿತು ಓಕೆ ಮ್ಯಾಮ್ ಹಾಂ ಬಾಯ್ ಮ್ಯಾಮ್ ಎಸ್ ಮ್ಯಾಮ್ ಮಾಡ್ತೀನಿ ತ್ಯಾಂಕ್ ಯು ಮ್ಯಾಮ್ ಬಾಯ್